ಪ್ರಶ್ನೆ ತುಂಬ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲೇ ಕನ್ನಡವನ್ನು ಬೇರೆ ಬೇರೆ ರೀತಿಯಾಗಿ ಮಾತಾಡುವಂಥವರು ಇದ್ದಾರೆ ಉತ್ತರ ಕರ್ನಾಟಕದ ದಕ್ಷಿಣ ಭಾ ಕನ್ನಡ ಈ ಕಡೆಯೆಲ್ಲ ಬೇರೆ ಬೇರೆ ಭಾಷೆಯಿದೆ ಕನ್ನಡ ತುಂಬ ಇಂಪಾಟೆನ್ಸ್ ಅಂತಲೇ ಹೇಳಬಹುದು ಸಂಸ್ಕೃತಿಗೆ ಬಂದರೆ ಒಂದೊಂದು ಕಡೆ ಒಂದೊಂದು ಥರ ಸಂಸ್ಕೃತಿ ಇದೆ ತ್ಯಾಂಕ್ ಯು